ನಾನು ಒಬ್ಬ ಬೈಕರ್ ಆಗಿರೋದರಿಂದ ನಾವು ಎಲ್ಲ ಟ್ರೀಪ್ಗಳಿಗೆ ಬೈಕ್ ರೈಡಿಂಗ್ಗಳಿಗೆ ಹೋಗೋದಿಕ್ಕೆ ತುಂಬ ಇಷ್ಟಪಡ್ತೇವೆ ಎಲ್ಲ ಸ್ನೇಹಿತರು ಮತ್ತು ನಾನು ಎಲ್ಲ ಸೇರಿಕೊಂಡು ಒಂದು ಬೈಕ್ ಟ್ರಿಪ್ ಅನ್ನು ಪ್ಲಾನ್ ಮಾಡ್ತೇವೆ ಏಕೆ ಅಂದರೆ ನಾವು ವರ್ಷಪೂರ್ತಿ ದುಡಿದಿದ್ದು ಎಲ್ಲ ಮನೆಗೆ ಕೊಟ್ಟರೆ ನಮ್ಮ ಸಂತೋಷಕ್ಕೆ ಇರೋದಿಲ್ಲ ಹಾಗೇ ನಮ್ಮ ಸಂತೋಷ ಸಿಗಬೇಕು ಅಂದ್ರೆ ನಮ್ಮಂಥ ಬೈಕರ್ಸ್ಗಳಿಗೆ ನಾವು ಒಂದೆರಡು ಟ್ರಿಪ್ಗಳನ್ನು ಹೊಡೀಬೇಕು ವರ್ಷದಲ್ಲಿ ಹಾಗೇ ನಮಗೆ ಅಷ್ಟೊಂದು ಪುರ್ಸೊತ್ತು ಇಲ್ಲದೇ ಇರೋದರಿಂದ ವರ್ಷಕ್ಕೆ ಒಂದಾದರೂ ಹೊಡೆಯೋಣ ಅಂತ ಎಲ್ಲರೂ ಸೇರಿಕೊಂಡು ಒಂದು ವರ್ಷಕ್ಕೆ ಒಂದು ಟ್ರಿಪ್ಪನ್ನು ಹೋಗ್ತೇವೆ ಹಾಗೇ ನಾವು ಆರು ತಿಂಗಳಾಯ್ತು ಒಂದು ಟ್ರಿಪ್ ಹೋಗಿದ್ವಿ ಆ ಆ ಆ ಟ್ರಿಪ್ಪಲ್ಲಿ ಎಲ್ಲರೂ ಸೇರಿಕೊಂಡಿದ್ವಿ ಅಂದರೆ ನಾವು ಎಂಟು ಜನ ಇದ್ದೇವೆ ಸ್ನೇಹಿತರು ಆ ಎಂಟು ಜನ ಕೂಡ ನಾವು ಸೇರಿಕೊಂಡು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಯಾವ ಯಾವ ಜಾಗ ಹೋಬೇಕು ಅಂತ ಒಂದು ನೋಡಿಕೊಂಡು ನಾವು ಬೈಕ್ ರೈಡನ್ನು ಹೋಗಿದ್ವಿ ಹೇಗೆ ಅಂದರೆ ನಾನು ಒಬ್ಬ ಬೈಕರ್ ಆಗಿರೋದರಿಂದ ನನಗೆ ತುಂಬ ಬೈಕ್ಗಳಂದರೆ ಇಷ್ಟ ಎಲ್ಲರೂ ಅದೇ ಥರ ಇರೋದರಿಂದ ಎಲ್ಲರದ್ದೂ ಒಂದೊಂದು ದೊಡ್ಡ ದೊಡ್ಡ ಬೈಕ್ ಇರ್ತವೆ ನನ್ನದು ಇಪ್ಪತ್ತೈದು ಲಕ್ಷದ್ದು ಝಡ್ ಎಕ್ಸ್ ಟೆನ್ ಆರ್ ಆರ್ ಅಂತ ಆ ಬೈಕನ್ನು ತೊಗೊಂಡು ನಾವು ಎಲ್ಲರೂ ಟ್ರಿಪ್ ಹೋಗ್ತೇವೆ ಅಂದರೆ ನಾನು ನನ್ನ ಬೈಕ್ ಹೊಡಿತೇನೆ ಅವರು ಅವರವರ ಬೈಕ್ ಹೊಡೀತಾರೆ ಹಾಗೇ ನಾವು ಆರು ತಿಂಗ್ಳ ಹಿಂದೆ ಹೋಯ್ತು ಹೋದಾಗ ನಾವು ಎಲ್ಲರೂ ಸೇರಿಕೊಂಡು ಒಂದು ಸಂಘ ಸೇರಿಕೊಂಡು ಮಾತಾಡಿಕೊಂಡಿದ್ವಿ ಈಥರ ಹೋಗ್ಬೇಕು ಯಾವಾಗ ಹೋಗ್ಬೇಕು ಅಂತ ಅದಾದ ಒಂದು ಒಂದು ವಾರದಲ್ಲಿ ನಾವು ಬೈಕ್ಗಳನ್ನು ಹತ್ತಿದ್ದೀವಿ ಏಕೆ ಅಂದರೆ ನಾವು ಹೋಬೇಕು ಅಂದರೆ ಎಲ್ಲರೂ ಮಾತಾಡಿಕೊಳ್ತೇವೆ ಮತ್ತು ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ಇಟ್ಕೊಳೋಕೆ ಹೇಳ್ತೇವೆ ನಾವೇ ಅಂದರೆ ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡು ಆಥರದ್ದೆಲ್ಲ ಮಾ ಬೈಕ ಸರ್ಟಿಫಿಕೇಟ್ಸು ಎಲ್ಲನೂ ಇಟ್ಕೊಂಡು ಮತ್ತು ಬ್ಯಾಗ್ಗಳಲ್ಲಿ ಟೆಂಟ್ಗಳನ್ನು ಹಾಕಿಕೊಂಡು ಮಳೆ ಬಂದರೆ ಛತ್ರಿಗಳನ್ನು ಹಾಕ್ಕೊಂಡು ಮತ್ತು ಊಟಕ್ಕೆ ಬಾಕ್ಸ್ಗಳನ್ನು ಮತ್ತು ಪಾತ್ರೆಗಳನ್ನು ಆ ಥರ ಏನಾರೂ ತಗೊಂಡು ಟೆಂಟ್ ಹಾಕದಿದ್ರೆ ಟೆಂಟ್ ತೊಗೊಂಡು ಬಟ್ಟೆಗಳನ್ನ ತೊಗೊಂಡು ಆ ಥರ ಎಲ್ಲ ತೊಗೊಂಡು ನಾವು ಒಂದು ಪ್ರಯಾಣವನ್ನು ಸ್ಟಾ ಶುರು ಮಾಡ್ತೇವೆ ಇಲ್ಲಾಂದರೆ ಎಲ್ಲಾದರೂ ಒಂದು ಜಾಗದಲ್ಲಿ ಕೈ ಕೊಟ್ಟರೆ ಯಾರೂ ಬರೋದಿಲ್ಲ ಅದಕ್ಕೋಸ್ಕರ ಎಲ್ಲರೂ ಆ ವ್ಯವಸ್ಥೆಯನ್ನು ಮೊದಲು ಮಾಡಿಕೊಂಡು ಆಮೇಲೆ ಬೈಕ್ ಹತ್ತೋದು ಹಾಗೇ ಒಂದು ವಾರದ ನಂತರ ನಮ್ಮದು ಒಂದು ಬೈಕ್ ಟ್ರಿಪ್ ಪ್ಲಾನ್ ಆಯಿತು ಆ ಟ್ರಿಪ್ಪಿನಲ್ಲಿ ಎಲ್ಲರೂ ಎಂಟು ಜನ ಹೋಗಿದ್ವಿ ಹೆಂಗೆ ಆಗುತ್ತೆ ಅಂದರೆ ನಾವು ಒಂದು ಜಾಗಕ್ಕೆ ಬರೋಕ್ಕೆ ಹೇಳ್ತೀವಿ ಮೊದಲು ಹೇಗೆ ಅಂದರೆ ಅವರವರ ಊರಿಂದ ಅವ್ರು ಮನೆಯಿಂದ ಆ ಒಂದು ಜಾಗಕ್ಕೆ ಒಂದು ಎಲ್ಲರೂ ಸೇರ್ಕೊಳ್ಳೋ ಒಂದು ಜಾಗಕ್ಕೆ ಬಂದು ಆಮೇಲಿಂದ ಅಲ್ಲಿಂದ ಹೊರಡ್ತೇವೆ ಇಲ್ಲ ಅಂದರೆ ಎಲ್ಲರೂ ದಿಕ್ಕಾಪಾಲು ಹೋಗ್ತೀವಿ ಮತ್ತು ಯಾರೂ ಯಾರಿಗೂ ಸಿಗೋದಿಲ್ಲ ಅದಕ್ಕೋಸ್ಕರ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ತೀವಿ ಮೊದಲು ಆಮೇಲೆ ಅಲ್ಲಿಂದ ಒಬ್ಬೊಬ್ಬರಾಗೇ ಬಿಡ್ತೀವಿ ಹಾಗೇ ಬಿಡೋದರಿಂದ ನಮಗೆ ಒಂದು ನಂಬಿಕೆ ಇರುತ್ತೆ ಎಲ್ಲರೂ ಜೊತೇಲಿ ಇರ್ತೀವಿ ಅಂತ ಹಾಗೇ ಅಲ್ಲಿಂದ ಬಿಟ್ಟು ನಾವು ದಾವಣಗೆರೆಯಿಂದ ಬಿಟ್ಟಿದ್ದು ಆ ದಾವಣಗೆರೆಯಿಂದ ಬಿಟ್ಟು ಇಡೀ ಕರ್ನಾಟಕಾನ ಒಂದು ಸುತ್ತಾಕ್ತೇವೆ ಹೇಗೆ ಅಂದರೆ ಜಾಗಗಳು ಅಷ್ಟಾಗಿ ನೆನಪಿಲ್ಲ ಆದರೆ ಸುತ್ತಾಕ್ತೇವೆ ಒಂದು ಒಂದು ಮಂತ್ ಒಂದು ತಿಂಗಳಷ್ಟು ನಾವು ಬೈಕ್ಗಳನ್ನ ರೈಡ್ ಮಾಡ್ತೇವೆ ವರ್ಷಕ್ಕೆ ಒಂದು ಬಾರಿ ಆಂದರೂ ನಾವು ಅಷ್ಟೊಂದು ಮಾಡಬೇಕಾಗುತ್ತೆ ಯಾಕೆ ಅಂದರೆ ನಮಗೆ ಖುಷಿ ಇರೋದು ಅದರಿಂದ ಮತ್ತು ಅದರ ಒಂದು ನೋಟ ಚೆನ್ನಾಗಿರುತ್ತೆ ಎಲ್ಲ ಕಡೆ ಹೋಗೋದ್ರಿಂದ ಕರ್ನಾಟಕದ ಸುತ್ತ ಸುತ್ತೋದರಿಂದ ನಮಗೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಜಾಗಗಳನ್ನು ಅದಕ್ಕೋಸ್ಕರ ನಾವು ಅಂತ ಬೈಕ್ಗಳನ್ನು ತೊಗೊಂಡು ಎಲ್ಲರೂ ಸೇರಿಕೊಂಡು ವರ್ಷಕ್ಕೆ ಒಂದು ಬಾರಿಯಾದರೂ ನಾವು ಬೈಕ್ ಟ್ರಿಪ್ಪನ್ನು ಹೋಗ್ತೇವೆ ಆದರೆ ಬೈಕ್ ಟ್ರಿಪ್ಪಲ್ಲಿ ಹೋಗಬೇಕಾದ್ರೆ ತುಂಬಾ ಕಷ್ಟಗಳು ಎದುರಾಗ್ತವೆ ಅಂದರೆ ಆಕ್ಸಿಡೆಂಟ್ ಆಗೋದು ಮತ್ತು ಬೈಕ್ ಪಂಚರ್ ಆಗೋದು ಪೆಟ್ರೋಲ್ ಖಾಲಿ ಆಗೋದು ಆ ಥರ ಎಲ್ಲ ಆದಾಗ ನಮಗೆ ಕಷ್ಟ ಆಗುತ್ತೆ ನಾವು ಎಂಟು ಜನ ಇರೋದರಿಂದ ಎಲ್ಲರನ್ನೂ ನಾವು ನೋಡ್ಕೊಂಡು ಹೋಗ್ತೇವೆ ಯಾರು ಒಬ್ಬರು ಇಲ್ಲ ಅಂದರೆ ಇನ್ನೊಬ್ಬರು ಆ ಥರ ನೋಡ್ಕೊಂಡು ಹೋಗ್ತೇವೆ ಅದಕ್ಕೋಸ್ಕರ ಯಾವತ್ತೂ ಒಂಟಿಯಾಗಿ ಬೈಕ್ ರೈಡನ್ನು ಹೋಬಾರ್ದು ಹೋದ್ರೆ ಕಷ್ಟ ಆಗುತ್ತೆ ಯಾಕೆ ಅಂದರೆ ಮಧ್ಯದಲ್ಲಿ ಏನಾರೂ ಆಯಿತು ಅಂದರೆ ನಮ್ಮನ್ನ ನೋಡೋದಿಕ್ಕೆ ಯಾರೂ ಇರೋದಿಲ್ಲ ಮತ್ತು ಕೇಳೋದಕ್ಕೂ ಯಾರೂ ಇರೋದಿಲ್ಲ ರೋಡಲ್ಲಿ ನಾವು ಆಕ್ಸಿಡೆಂಟ್ ಆಗಿ ಬಿತ್ತು ಅಂದರೆ ಬರೀ ಆಕ್ಸಿಡೆಂಟಾಗಿ ಬಿದ್ದರೆ ಸಾಕು ಮನೇಲ್ಲಿ ವಿಷಯ ಹೋದ್ರೆ ಸಾಕು ಚೆನ್ನಾಗಿರೋದಿಲ್ಲ ಒಬ್ಬನೇ ಮತ್ತು ಗೆಳೆಯರು ಇರೋದಿಲ್ಲ ಸ್ನೇಹಿತರು ಯಾರೂ ಇರೋದಿಲ್ಲ ನಮ್ಮನ್ನು ಕೇರ್ ಮಾಡೋರು ಯಾರೂ ಇರೋದಿಲ್ಲ ಯಾವ ಜಾಗದಲ್ಲೂ ನಮ್ಮನ್ನು ಆಕ್ಸ್ಡೆಂಟ್ ಮಾಡೋರು ಮಾಡಿದವ್ರು ತಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ ಹೊರತು ಆಮೇಲೆ ನಮ್ಮನ್ನು ಕೇರ್ ಮಾಡೋರು ಯಾರೂ ಇರೋದಿಲ್ಲ ಅದಕ್ಕೋಸ್ಕರ ಯಾವತ್ತೂ ಒಂಟಿಯಾಗಿ ಬೈಕ್ ರೈಡನ್ನು ಹೋಗಬಾರ್ದು ಹೋದ್ರೆ ಒಂದು ಸ್ನೇಹಿತರ ಜೊತೆಗೆ ಐದು ಇಲ್ಲ ಆರು ಜನ ಸೇರಿಕೊಂಡು ಹೋಗ್ಬೇಕು ಆ ಐದು ಆರು ಜನದಲ್ಲಿ ಯಾರಾದ್ರೂ ಒಬ್ರದು ಏನಾರೂ ಸಮಸ್ಯೆ ಬಂತು ಅಂದರೆ ಇನ್ನೂ ನಾಲ್ಕು ಜನ ಇಲ್ಲ ಐದು ಜನ ಇರ್ತವೆ ಆ ಐದು ಜನಾನು ನಾವು ನೋಡ್ಕೋಬೋದು ಮುಂದೆ ಇಲ್ಲ ಅಂದರೆ ಒಬ್ಬನೇ ಹೋದ್ರೆ ಈ ಥರ ಆಗುತ್ತೆ ಆದ್ದರಿಂದ ಒಬ್ಬರೇ ಹೋಗೋದನ್ನ ಕಮ್ಮಿ ಮಾಡಬೇಕು ನಾವು ಎಂಟು ಜನ ಹೋಗಿರೋದರಿಂದ ನಮ್ಮದೇನು ಸಮಸ್ಯೆ ಇರಲಿಲ್ಲ ನಾವು ಎಲ್ಲೋದರೂ ನಾವು ಫ್ ಬೈಕ್ಗಳಲ್ಲಿ ತುಂಬ ಫುಲ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಕೊಂಡು ಮತ್ತು ಎಲ್ಲ ಏರ್ ಇಟ್ಕೊಂಡು ಎಲ್ಲ ಬೈಕ್ಗಳನ್ನ ಚೆಕ್ ಮಾಡ್ಕೊಂಡು ಹೋಗ್ತೇವೆ ಇಲ್ಲ ಅಂದರೆ ಮಧ್ಯದಲ್ಲಿ ಕೈ ಕೊಟ್ಟರೆ ನಮಗೆ ಅಂತ ದೊಡ್ಡ ಬೈಕ್ಗಳನ್ನು ವಾಪಸ್ ತರೋದು ಕಷ್ಟ ಆಗುತ್ತೆ ಮತ್ತು ರಿಪೇರಿ ಮಾಡಿಸೋದು ಕಷ್ಟ ಆಗುತ್ತೆ ಸಡನ್ ಆಗಿ ಅದಕ್ಕೋಸ್ಕರ ನಾವು ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆಮೇಲೆ ಒಂದು ಜಾಗಕ್ಕೆ ಕರೆ ಬರಕ್ಕೆ ಹೇಳಿ ಆಮೇಲೆ ಅಲ್ಲಿಂದ ಬಿಡ್ತೇವೆ ಅಲ್ಲಿ ಎಲ್ಲ ಚೆಕ್ ಮಾಡಿಕೊಳ್ತೇವೆ ಬಂದಾಗ ಎಲ್ಲ ಬೈಕ್ಗಳು ಸರಿ ಇದೆಯಾ ಮತ್ತು ಎಲ್ಲರೂ ಕರ್ಕ್ಟಾಗಿದ್ದಾರ ಇಲ್ಲ ಎಲ್ಲರೂ ಏನಾರೂ ಆಗ್ತಿದೆಯಾ ಯಾರಿಗಾದ್ರೂ ಅಂತ ನೋಡಿಕೊಂಡು ಆಮೇಲೆ ಬಿಡ್ತೇವೆ ಇಲ್ಲ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಆಯಿತು ಅಂದರೆ ಯಾರೂ ನೋಡೋದಕ್ಕೆ ಇರೋಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರ ನನಗ್ ಅಂತಲೂ ಬೈಕ್ ಹೊಡಿಯೋದಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಬೈಕ್ ತೊಗೊಂಡು ನಾನು ಟ್ರಿಪ್ಗಳನ್ನು ಹೋಗ್ತೇನೆ ಅದಕ್ಕೋಸ್ಕರ ನಾನು ದೊಡ್ಡ ಬೈಕ್ ತೊಗೊಂಡಿರೋದು ಅಷ್ಟೆ